ಹಲೋ ಯಾರು ಹೇಳಿ ಹೌದು ಹಾಂ ಯಾವ ಯಾವ್ದು ಬೇಕು ಹೇಳಿ

ಎಷ್ಟು ಎಷ್ಟೆಷ್ಟು ಬೇಕು ಹೇಳಿ ಎಷ್ಟು ಕೆಜಿ ಬೇಕು ನಾಲ್ಕು ಕೆ

ಹಾಂ ರೇಟೂ ಇನ್ನೂರು ಇದೆ ಲಾಡುಗೆಲ್ಲ ಹಾಂ ನಿಮಗೆ ಪ ಎರಡು ಕೆಜಿ ಎಲ್ಲ ಆಗುದಿಲ್ಲ ರೀ ಸ್ವಲ್ಪ್ ಜಾಸ್ತಿ ತಗಂಡ್ರೆ ಅಡ್ಡಿಲ್ಲ ನೀವು ಎಲ್ಲವೂ ಆರು ಆರು ಕೆಜಿ ಬೇಕಾ ಅಥವಾ ಲಾಡು ಅಷ್ಟೇನಾ ಆಂ ಹಾಂ ಅಡ್ಡಿಲ್ಲ ನಾನು ಹಾಗಾದರೆ ಒಂದು ಕೆಜಿ ಮೇಲೆ ಒಂದು ಐದು ಐದು ರೂಪಾಯಿ ಹಂಗೆ ಹತ್ತು ರೂಪಾಯಿ ಹಂಗ್ ಬಿಡ್ತೆ ಅಡ್ಡಿಲ್ಲ ಎಲ್ಲಿ ಹೇಳಿ ಮನೆ ಹಾಂ ಅಡ್ಡಿಲ್ಲ ಹಾಂ ಹಾಂ ನಿಮ್ಗೆ ಯಾವ ದಿವಸ ಬೇಕು ಯಾವ ದಿವಸ ಬೇಕು ನಿಮಗೆ ಅಡ್ಡಿಲ್ಲ ಹಾಗಾದ್ರೆ ನಾನು ನಾಲ್ಕ್ನೇ ತಾರೀಕು ಬೆಳಗ್ಗೆ ಬೇಕಾ ಸಂಜೆ ಬೇಕಾ ನಿಮಗೆ ಹಾಂ ನಾಲ್ಕ್ನೇ ತಾರೀಕು ಸಂಜೆ ಕಳಿಸ್ಕೊಡ್ತೆ ಹಾಗಾದ್ರೆ ನಾನು ಅಡ್ಡಿಲ್ಲ ಹಂಗಾದ್ರೆ ಹಾಂ ಹಾಂ ಅಡ್ಡಿಲ್ಲ ನಮಸ್ಕಾರ